ನಾನೊಂದು ಮೊಬೈಲ್ ತೊಗೊಂಡಿದ್ದೀನಿ ಅದು ರೆಡ್ಮಿ ಟ್ವೆಲ್ವ್ ಫೈವ್ ಜಿ ಫೋನು ಅದು ತುಂಬಾ ಚೆನ್ನಾಗಿದೆ ಆ್ಯಪು ಮತ್ತು ಸೌಂಡು ಡೋನ್ ಲೋಡ್ ಮಾಡೋದು ಎಲ್ಲ ತುಂಬ ಚೆನ್ನಾಗಿದೆ ಅದು ನನ್ನ ಫ್ರೆಂಡ್ಸೆಲ್ಲ ಹೇಳ್ತಾಯಿದ್ದಾರೆ ಚೆನ್ನಾಗಿದೆ ಈ ಥರ ಮೊಬೈಲ್ ತೊಗೋ ಅಂಥೇಳ್ಬಿಟ್ಟು ಈಗ ನಾನು ಆ ಮೊಬೈಲ್ ತೊಗೊಂಡಿದ್ದೀನಿ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಮೊಬೈಲು ಮತ್ತು ಮೊಬೈಲಲ್ಲಿ ಆ್ಯಪು ಏನಾದರು ನೆಟ್ವರ್ಕ್ ಪ್ರಾಬ್ಲಮ್ಮು ಮತ್ತೆ ಏನೂ ಇಲ್ಲ ಹ್ಯಾಂಗಾಗೋದು ಅದೆಲ್ಲ ಏನಿಲ್ಲ ಚನ್ನಾಗಿದೆ ಸೌಂಡು ಸ್ಪೀಕರು ಕ್ಯಾಮ್ರ ಎಲ್ಲ ತುಂಬ ಚೆನ್ನಾಗಿದೆ ಅದು ಮತ್ತು ಈಗ ನಮ್ಮ ಹಸ್ಬೆಂಡು ಹಸ್ಬೆಂಡ್ಗೂ ತೊಗೋಡ್ಸಬೇಕು ಅಂದ್ಕೊಂಡಿದ್ದೀನಿ ಬೇರೆ ಬೇರೆ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದ್ದೀನಿ ತುಂಬ ಚೆನ್ನಾಗಿದೆ ಈ ಫೋನು ತೊಗೊಳ್ಳಿ ನೀವು ಅಂತ ಈಗ ಅವರೆಲ್ರೂ ಕೇಳ್ತಿದ್ದಾರೆ ಎಲ್ಲಿ ತೊಗೊಂಡಿದ್ದು ಅದೆಷ್ಟಕ್ಕೆ ತೊಗೊಂಡಿದ್ದು ತೊಗೊಳ್ಬೇಕು ಅಂತ ಮತ್ತು ಈಗ ನಾನು ಅದು ತೊಗೊಂಡಿರೋದು ಹದ್ನಾರು ಸಾವಿರಕ್ಕೆ ಈಗ ನಮ್ಮ ಯಜಮಾನ್ರಿಗೂ ತೊಗೋಡ್ಸಬೇಕು ಅಂದ್ಕೊಂಡಿದ್ದೀನಿ ನಮ್ಮಕ್ಕಳಿಗೂ ತುಂಬ ಇಷ್ಟ ಆಯ್ತು ಕಾಟನ್ಸ್ ನೋಡೋಕ್ಕೆ ವೀಡಿಯೋಸು ಮತ್ತೆ ಆಡೋಕೆ ಗೇಮ್ಸು ಎಲ್ಲ ತುಂಬ ಚೆನ್ನಾಗಿದೆ ಯಾವುದೇ ಕಾರಣಕ್ಕೂ ಹ್ಯಾಂಗಾಗೋದಿಲ್ಲ ಫೋನು ಸ್ಪೀಕರು ಸೌಂಡು ಎಲ್ಲ ಚೆನ್ನಾಗಿದೆ ಹಾಡೆಲ್ಲ ಚೆನ್ನಾಗೇ ಬರುತ್ತೆ ಆ್ಯಪು ಎಲ್ಲ ಚೆನ್ನಾಗಿ ವರ್ಕಾಗುತ್ತೆ ಮತ್ತೆ ಈ ಫೋನ್ನಲ್ಲಿ ಏನೇ ಯೂಸ್ ಮಾಡಲಿ ಏನೇ ಇದುಮಾಡ್ಲಿ ಆರ್ಡ್ರ್ ಮಾಡಲಿ ಮತ್ತು ಏನೇ ಇದುಮಾಡ್ಲಿ ಚೆನ್ನಾಗೇ ವರ್ಕೌಟಾಗುತ್ತೆ ಬರುತ್ತೆ ಮತ್ತೆ ಈಗ ನನ್ನ ಫ್ರೆಂಡ್ಸ್ ಕೇಳ್ತಿದ್ದಾರೆ ಎಲ್ಲಿ ಅಂಗಡಿ ನಡಿ ನಾವು ತೊಗೊಳ್ತೀವಿ ತೋರಿಸು ನಡಿ ನಮಗೆ ನಮಗೂ ಇಸ್ಕೊಡು ಅಂತ ಫೋನು ಅಂಥೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ತಿದ್ದಾರೆ ಈಗ ಅವ್ರಿಗೂ ತೊಗೋಡ್ಬೇಕು ಮೊಬೈಲ್ ಅದು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ